ಸುದ್ದಿ ಮಾಧ್ಯಮದಲ್ಲಿ ತಂತ್ರಜ್ಞಾನವು ಅನೇಕ ರೀತಿಯ ಸಹಾಯವನ್ನು ಮಾಡ್ತಿದೆ ಯಾಕಂದರೆ ನಮಗೆ ಯಾವುದೇ ರೀತಿಯ ಸುದ್ದಿಯನ್ನು ನೋಡಬೇಕೆಂದರೆ ನಾವು ನಮ್ಮ ಟೆಲಿವಿಜನ್ ಮೂಲಕ ನೋಡ್ತೀವಿ ಆದ್ದರಿಂದ ಅವರು ಸುದ್ದಿ ಸುದ್ದಿ ಮಾಧ್ಯಮದವರು ಅನೇಕ ರೀತಿಯ ತಮ್ಮ ಪರದೆಗಳನ್ನು ಉಪಯೋಗಿಸಿಕೊಂಡು ಅನೇಕ ರೀತಿಯ ಸುದ್ದಿಗಳನ್ನು ಮಾ ಪ್ರಚಾರ ಮಾಡ್ತಾರೆ ಇದರಲ್ಲಿ ತಂತ್ರಜ್ಞಾನವು ಅನೇಕ ರೀತಿಯಲ್ಲಿ ವರ್ಕ್ ಆಗಿದೆ ಏನು ಕ್ಯಾಮರಾ ಮತ್ತೆ ಇನ್ನಿತರ ವಸ್ತುಗಳನ್ನು ಉಪಯೋಗಿಸುವುದರಿಂದ ಅವರು ಅನೇಕ ರೀತಿಯ ವೇಸಾ ಸುದ್ದಿಗಳನ್ನು ಜನರಿಗೆ ಮನಮುಟ್ಟಿಸುವಂತೆ ತಲಪಿಸ್ತಾರೆ ಅದರಿಂದ ಜನರು ಎಲ್ಲಿ ಏನು ನಡೆದಿದೆ ಎಂದು ಈ ವು ಸುಲಭವಾಗಿ ತಿಳಿದುಕೊಳ್ತಾರೆ ಮತ್ತೆ ತಮಗೆ ಹೋಗಲು ಸಾಧ್ಯವಾಗದಿದ್ದಲ್ಲಿ ಅದರ ಮ್ ಸುದ್ದಿ ಮಾಧ್ಯಮದ ಮೂಲಕ ನೋಡ್ ನೋಡುವುದನ್ ನೋಡುವುದರಿಂದ ಅರಿತುಕೊಳ್ತಾರೆ ಅನೇಕ ರೀತಿಯ ವಿಷಯಗಳು ಜನರಿಗೆ ತಿಲು ತಲುಪಿಸುವುದರಲ್ಲಿ ಸುದ್ದಿ ಮಾಧ್ಯಮ ತಂತ್ರಜ್ಞಾನ ತುಂಬ ಸಹಾಯವಾಗಿದೆ